ಈ ಭಾರತದಲ್ಲಿರುವ ನಮ್ಮದು ಈ ಶಿಕ್ಷಣ ವ್ಯವಸ್ಥೆ ಈ ಬೇರೆ ರಾಷ್ಟ್ರಗಳಿಗೆಲ್ಲ ಹೋಲಿಸಿದರೆ ಅದು ಅಷ್ಟು ಒಳ್ಳೆಯದಿಲ್ಲ ಯಾಕೆ ಹೇಳ್ತೇನೆ ಅಂದರೆ ಈ ಭಾರತದಲ್ಲಿ ಈ ಶಿಕ್ಷಣ ವ್ಯವಸ್ಥೆ ಅಂದರೆ ಈ ಮಕ್ಕಳಿಗೆ ಬರೀ ಒಂದು ಮಾರ್ಕ್ಸ್ ತೆಗೀಲಿಕ್ಕೆ ಅಷ್ಟೇ ಅಂದರೆ ಮಕ್ಕಳು ಟಾಪ್ ಬರಬೇಕು ಈಗ ಒಂದು ಸಬ್ಜೆಕ್ಟಲ್ಲಿ ಅದ್ರಲಾಂದ್ರು ಅದರಲ್ಲಿ ಹ ಫುಲ್ ಮಾರ್ಕ್ಸ್ ಬರಬೇಕು ಸ್ಕೂಲಿಗೆ ರ್ಯಾಂಕ್ ಬರಬೇಕು ಅದೇ ಈಗ ಈ ಶಾಲೆ ಎಲ್ಲ ಶಾಲೆಗಳು ಕೂಡ ಮಕ್ಕಳಿಗೆ ಫೋರ್ಸ್ ಮಾಡುವುದು ಅಂದರೆ ಈಗ ಟೆಂತ್ ಆಗಲಿ ಪಿ ಯು ಸಿ ಆಗಲಿ ಅಂದರೆ ಅವರದ್ದು ಈಗ ಎಕ್ಸಾಮಲ್ಲಿ ಒಳ್ಳೆಯ ಮಾರ್ಕ್ಸ್ ಬರಬೇಕು ಮಾರ್ಕ್ಸ್ ತೆಗಿಬೇಕು ನಮ್ಮ ತಮ್ಮ ಶಾಲೆಗೆ ಹೆಸರು ಬರಬೇಕು ಹೇಳಿ ಅಂದರೆ ಅದು ಅದೇ ಬೇರೆ ರಾಷ್ಟ್ರಗಳಲ್ಲಿ ಹಾಗಿಲ್ಲ ಅಂದರೆ ಬೇರೆ ರಾಷ್ಟ್ರಗಳಲ್ಲಿ ಈಗ ಹೇಳುವುದಾದ್ರೆ ಈಗೆಲ್ಲ ಐದನೇ ಕ್ಲಾಸ್ವರೆಗೆ ಕೆಲವು ಕಂಟ್ರೀಸ್ಗಳಲ್ಲೆಲ್ಲ ಮಕ್ಕಳಿಗೆ ಎಕ್ಸಾಮೆ ಇಲ್ಲ ಅಂದರೆ ಬರೀ ಮಕ್ಕಳಿಗೆ ಈ ಅಂದರೆ ಈಗ ಅದರ್ ಆ್ಯಕ್ಟಿವಿಟೀಸೇ ಎಲ್ಲ ಮಾಡಿಸ್ತಾರೆ ಅಂದರೆ ಮಕ್ಕಳು ಹೇಗೆ ಇರಬೇಕು ಅತ ಒಂದೀಗ ಎಂಥ ಎ ಈಗ ಯಾರಾದರೂ ಅಟ್ಯಾಕ್ ಮಾಡಿದರೆ ಹೇಗಿರಬೇಕು ಅಂದರೆ ಮ ಅಥವಾ ಮಕ್ಕಳು ದೊಡ್ಡವರಿಗೆ ಹೇಗೆ ರೆಸ್ಪೆಕ್ಟ್ ಕೊಡಬೇಕು ಈ ಥರ ಬೇರೆ ಥಿಂಗ್ಸ್ ಎಲ್ಲ ಕಲಿಸ್ತಾರೆ ಆದರೆ ಇಂಡ್ಯಾದಲ್ಲೆಲ್ಲ ಅದೆಲ್ಲ ಸ್ವಲ್ಪ ಕ ಕಮ್ಮಿ ಆಗಿದೆ ಅಂದರೆ ಅದೇ ಹೇಳುವುದು ಅಂದರೆ ಮಕ್ಕಳಿಗೆ ಈಗ ಇನ್ನೀಗ ಲೈಫಲ್ಲಿ ಬರೀ ಮಾರ್ಕ್ಸೇ ಅದೇನೂ ಇಂಪಾರ್ಟೆಂಟ್ ಆಗಲ್ಲ ಅಂದರೆ ಈಗ ಎಷ್ಟೋ ಫಸ್ಟ್ ಈ ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಬಂದವರೂ ಈಗ ಜಾಬಿನ ತೊಂದರೆ ಉಂಟು ಅದೇ ಅವರಿಗೆ ಒಂದು ನೈತಿಕ ಶಿಕ್ಷಣ ಅಂದರೆ ಅವರ ಜೀವನಕ್ಕೆ ಬೇಕಾದ ಶಿಕ್ಷಣ ದೊರಕಿದರೆ ಅದು ಅವರು ಅಂದರೆ ಬರೀ ಅವರಿಗೊಂದು ವೇಳೆ ಕೆಲಸ ಸಿಗದಿದ್ದರೂ ಅವರಿಗೆ ಓನ್ ಎಂಥಾದರೂ ಮಾಡೋ ಶಕ್ತಿ ಅವರಿಗಿರ್ತದೆ ಬರೀ ಈಗ ಅದು ಮತ್ತೆ ಈಗ ಎಲ್ಲ ಗವರ್ಮೆಂಟ್ ಜಾಬ್ ಬೇಕು ಗವರ್ಮೆಂಟ್ ಜಾಬ್ ಬೇಕು ಹೇಳಿ ಅದೇ ಈ ಅವರು ಒಳ್ಳೆ ಕಲಿತರೆ ಅದೇ ಅವರಿಗೆ ಬೇರೆಯವರು ಎಂಥಾದರೂ ಕೃಷಿ ಅಥವಾ ಎಂಥಾದರೂ ಅವರು ಓನಲ್ಲಿ ಓನಲ್ಲಿ ಮಾಡ್ಬೌದು